ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ತು ಮೂರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಆರು ಎಂಟು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟು ನೂರ ಎಂಬತ್ತ ನಾಲ್ಕು ಒಂದು ಲಕ್ಷದ ಮು ಮೂವತ್ತ್ನಾಲ್ಕು ಸಾವಿರದ ಮೂವತ್ತೆರಡು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು